ಸಾಯ್ಬ್ರೆ ಸೂಪರ್ವೈಸರ್ ಏನ್ರಿ ಸಾಯ್ಬ್ರೆ ಇಲ್ಲೆಲ್ಲಾ ಕೆಲ್ಸ ಮುಗಿತ್ರರೆ ಕೆಲ್ಸ ಬ್ಯಾರೆ ಕಡೆ ಹೊಗ್ಬೇಕಲ್ರಿ ನಾ

ಮತ್ತು ಹೆಂಗ್ ಇದು ಸಾಮಾನು ಬಾಳತ್ರಿಗಾ ಹೆಂಗೆ ಮಾಡುದು ರೀ ತಗೊಂಡು ಹೋಗೊಂದೋ ಮತ್ತು ಅದಕ್ಕೆ ಹೆಂಗೆ ಹೊತೊಮ ಹೊಗ್ಬೇಕ್ರೊ ಗಾಡಿ ಮಾಡ್ಬೇಕ್ರೊ ಏನು ನಿಮ್ದ ಗಾಡಿ ಕಳ್ಸ್ತಿರೊ ಹಾಂ ರೀ ಗಾಡಿ ಬಾಡಿಗೆ ಏನರ ಬಾಳಕೈತಿ ನೋಡು ಕಂಪ್ನಿ ಗಾಡಿ ಇದ್ರ ಭಾಳ ಭಾಳಕಾತ್ ರೀ ಏನು ಮಾಡು ರೀ

ಹಂಗಾರೆ ಗಾಡಿ ಬಾಡ್ಗೆ ಒಂದು ಹದಿನಾರರಿಂದ ಹದಿನೇಳು ಸಾವಿರ ಮಟ ಆಗೈತೆ ನೋಡ್ರಿ ಹೆಂಗ್ ಮಾಡೋದು ರೀ ಅವ್ರು ಕೆಂಡ್ರ ಅಣ್ಣ ಸಾಮಾನು ಬಾಳಕವ್ರೆ ಎರಡು ಗಾಡಿ ಮಾಡಬೇಕೈತಿ ಅಮ್ಮನವ್ರು ಮತ್ತು ಹೆಂಗ್ ಮಾಡೋದು ರೀ ಈಗ ಆಯ್ತು ಆಯ್ತು